ಅಮೆಝಾನ್ ಕಂಪನಿನಾ ಹಲೋ ಅಮೆಜಾನ್ ಕಂಪನಿನಾ ಹಾಂ ಅಲ್ಲಿಂದ ನೀವು ಬಟ್ಟೆ ಡೆಲಿವರಿ ಆಗ್ಯದಂತ ಹೇಳಿರಿ ನಮ್ಮಮಕ್ಳು ಹಬ್ಬಕ್ಕೋಸ್ಕರವಾಗಿ ನಾವು ಬಟ್ಟೆ ಬೇಕಂತ ಆರ್ಡ್ರು ಕೊಟ್ಟಿದೆವು ಆದ್ರೆ ಅಲ್ಲಿಂದ ನೀವು ಡೆಲ್ವರಿ ಮಾಡಿರಾದ್ರೆ ನಮ್ಗೆ ಆರ್ಡ್ರ್ ಬಂದು ಮುಟ್ಟಿಲ್ಲ ಆದ್ರೆ ನೀವು ಮುಟ್ಯದಂತ ಹೇಳುತ್ತೀರಲ್ಲಾ ಹಾಂ ಹೀಗಾಗಿ ನಮ್ಮ ದುಡ್ಡು ಹಾಳಾಗ್ತದ ಮತ್ತು ನೀವು ನಾವು ಮಕ್ಳಿಗೆ ಹಬ್ಬಕ್ಕೆ ಆಸೆ ತೋರಿಸಿದಂಗಾಯ್ತದ ಹಾಂ ಹಿಂಗಾದ್ರೆ ಹ್ಯಾಂಗ ನೀವು ಕಳಿಸಲ್ದೆ ಕಳಿಸಿದೆವು ನಿಮಗೆ ಮುಟ್ಯದೆ ಅಂತಿರಲ್ಲ ನಮಗೆ ಮುಟ್ಟೇ ಇಲ್ಲ ಇನ್ನು ನಮ್ಗೆ ಬಂದಿಲ್ಲ ಇದು ನೀವು ವಿಶ್ವಾಸ್ ಕಳಕೊಂಡಿನಂಗಾಗ್ತದಲ್ಲ ನಮ್ಮದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕಾಗ್ತದಿದು ನಿಮ್ಮ ಕಂಪನಿಗಾ ಅಥ್ವಾ ಪೋಲೀಸ್ ಕಂಪ್ಲೇಂಟ್ನು ಆಯ್ತದ ಒನ್ನೊಂದು ಸಲ ನಮ್ಮ ದುಡ್ಡೆಲ್ಲ ಹಾಳಾಗ್ತದಲ್ಲ ಹಾಂ ನೋಡಿ ಹೇಳಿರಿ ನೀವು ಸರಿಯಾಗಿ ನೋಡ್ಕೊಂಡು ಹೇಳಿರಿ ಕಳಿಸಿರ ಇಲ್ಲ ಅಂಬದು ಸರಿಯಾಗಿ ನೋಡ್ಕೊಂಡು ಹೇಳಿರಿ ನೀವು ಕಳ್ಸಿದ್ರಾ ಅದು ನಮಗೆ ಬಂದು ಮುಟ್ಟಬೇಕು ಆದ್ರೆ ಮುಟ್ಟಿಲ್ಲ ನಾವು ಮುಟ್ಟಿಲ್ಲಂತ ಹೇಳ್ತಾಯಿದ್ದೆವು ನೀವು ಕಳ್ಸಿರಂತ ಹೇಳ್ತಾಯಿದ್ರಿ ಇದು ಏನದ ನಡು ಏನೈತು ನಮ್ಮ ಸಾಮಾನು ನಮ್ಗೆ ಬಂದು ಮುಟ್ಬೇಕಲ್ಲಾ ಮುಟ್ಟಿಲ್ಲ ನಾವ್ಯಾಕೆ ಸುಳ್ಳಾಡಬೇಕ್ರೀ ನಾವ್ಯಾಕೆ ಸುಳ್ಳಾಡ್ತೆವು ನಮ್ಮ ಸಾಮಾನು ತೊಗೊಂಡಿದ್ಮೇಲೆ ನಾವಿಲ್ಲಂತ ಯಾಕಂತೇವು ನೀವು ಕಳಿಸೇ ಇಲ್ಲ ಅಂತ ನಾವು ಹೇಳತ್ತಿದೆವು ನೀವು ಕಳಿಸಿಲ್ಲ ನಮ್ಗೆ ಬಂದು ಮುಟ್ಟಿಲ್ಲ ಸಾಮಾನು ನೀವು ಕಳ್ಸಿದ್ರಾ ಮುಟ್ತದ ನೀವು ಕಳಿಸಿಲ್ಲ ನೋಡಿರಿ ಚೆಕ್ ಮಾಡ್ಕೊಂಡು ನೋಡಿರಿ ನಮ್ಗೆ ಕಳ್ಸಿ ಕೊಡ್ರಿ ಯಾಕೆ ಲೇಟ್ ಮಾಡಿರಿ ಯಾಕೆ ಲೇಟ್ ಮಾಡಿರಿ ಹೇಳಿರಿ ನಮ್ಮ ದುಡ್ಡು ಹಾಳಾಗ್ತು ನಮ್ಮ ದುಡ್ಡು ವಾಪಸ್ ಕಳ್ಸಿ ಕೊಡ್ರಿ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ರಿ ನಾವಿನ್ನು ಬೇರೆ ಕಡೆಯಿಂದ ತಗೊತಿವಿ ಇಲ್ಲಾಂದ್ರೆ ಪೋಲೀಸ್ ಕಂಪ್ಲೇಂಟ್ ಮಾಡಬೇಕಾಗ್ತದ ನಮ್ಮ ದುಡ್ಡು ನಮ್ಗೆ ವಾಪಸ್ ಕಳಿಸ್ರಿ ಅಲ್ಲಿಂದ ಸಾಮಾನು ಡೆಲ್ವರಿ ಆದ್ರೂ ಕೂಡ ಇಲ್ಲಿ ಬಂದು ನಮ್ಗೆ ಮುಟ್ಟಿಲ್ಲ